ಹಲೋ ನೀವು ಶುಭಮ್ ಅವ್ರ ಪೇರೆಂಟ್ಸಾ ಹಾಂ ಅದೇ ಅದೇನೇ ಏನಪ್ಪಾ ನಿಮ್ಮ ಮಗಂದು ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು ನಾನು ಅವ್ರ ಸ್ಕೂಲ್ ಪ್ರಿನ್ಸಿಪಾಲು ಅದೇ ರೀ ಏನಪ್ಪ ನಿಮ್ಗ ಅದೇ ಹೇಳೋದು ಇತ್ತು ನಿಮ್ಮ ಸ್ವ ಏನಪ್ಪ ಏನು ಅಂತರ ಅವ್ನ್ ಸ್ಟಡೀಸ್ ಆಯಿತು ಎಲ್ಲ ಭಾಳ ವೀಕ್ ಆಗ್ಯದ ಮತ್ತು ಡಿಸಿಪ್ಲೇನ ಡಿಸಿಪ್ಲೇನಾಗ್ ಇರಲ್ಲ ಕೋ ಸ್ಕೂಲ್ದಲ್ಲಿ ಮತ್ತು ಅಂದರೆ ಏನಪ್ಪಾ ಕ್ವ ಸ್ಕೂಲ್ ರೂಲ್ಸ್ ಸ್ಕೂಲ್ ರೂಲ್ಸ್ ಅಂತು ಒಂದು ಫಾಲೋ ಮಾಡಕ್ಕೆ ಹೋಗಲ್ಲ ಹಿಂಗೆ ಆದರೆ ಹೆಂಗೆ ರೀ

ಹ್ಞೂ ಹಾಂ ರೀ ಅದೇ ರೀ ಹ್ಞೂ ಅದೇ ರೀ ಅವ ಏನಪ್ಪ ನಮ್ದು ಸ್ಕೂಲ್ದೇ ಏನಪ್ಪ ರೂಲ್ಸೇ ಫಾಲೋ ಮಾಡಲ್ಲ ಆಗೇನ ಹೇಳದ್ರು ಮಾತು ಕೇಳಲ್ಲ ಹ್ಞೂ ಅದೇ ರೀ ನಾವು ನಾವು ಏನು ಅಂದ್ರುಬಿ ನೀವು ಅಂದಂಗಿರಲ್ಲ ಅಲ್ರಿ ಪೇರೆಂಟ್ಸು ನೀವು ಏನಪ್ಪ ಅವಾಗ ಅವಾಗ ಬಂದು ಸ್ಕೂಲ್ದಾಗ ನೋಡ್ಬೇಕಾತದ ಹೆಂಗೆ ಮಾಡ್ಲತ್ತನ ಹೆಂಗೆ ಇಲ್ಲ ಹೆಂಗೆ ನಡ್ದದೋ ಅವ್ನ ಸ್ಟಡೀಸ್ ಎಲ್ಲ ಅಂತ ಅದಗ ಹೋಗಾಗಿ ಅದ್ರ ಸಲೀಗೆ ಫೋನ್ ಹಚ್ಚಿಲತ್ತಿವ್ ಹಾಂ ರೀ ಅದೇ ರೀ ಅವ್ನ ಕಂಪ್ಲೇಂಟ್ ಚಲ್ತಿವಂತ ಬ್ಯಾಡ ಅಂತನ ಹಾಂ ಹ್ಞೂ

ಹೊಡಿತೀವಿ ರೀ ಹಾಗೇನಿಲ್ಲ ಹೊಡಿದರು ಹೊಡ್ದ್ರ ಬಿ ಹೊಡ್ದ್ರು ಬಿ ಕೇಳಲ್ಲ ಅಲ್ಲಿ ರೀ ಪಾರ ಅದ್ರು ಸಲಿ ಹಾಂ ರೀ ಮಾಡ್ರಿ ಹಾಂ ರೀ ಮತ್ತು ಹಾಗೆ ಅದು ರೀ ಏನು ಹೇಳಿದರು ಕೇಳಲ್ಲ ಮನೆಗೇನಪ್ಪ ಕಾಲೇಜ್ ದಾಗು ಏನಪ್ಪ ಹುಡಗ್ರ ಜೊತೆ ಆಟಾಡ್ದ ಹೊಡ್ದಾಡ್ದ ಬಡ್ದಾಡ್ದ ಇದೆ ಮಾಡ್ತಾನೆ ರೀ ಎಷ್ಟೋ ಸಲ ನಿನ್ನ ಪೇರೆಂಟ್ಸಿಗೆ ಕರ್ಕೊ ಎಷ್ಟೋ ಸಲ ನಿನ್ನ ಪೇರೆಂಟ್ಸಿನ ಹ್ಞೂ ಎಷ್ಟೋ ಸಲ ನಿನ್ನ ಪೇರೆಂಟ್ಸಿ ಕರ್ಕೊ ಬಾ ಅಂತಂದರು ಬಿ ಕರ್ಕೊಬಂದಿಲ್ಲ ರೀ ನನ್ನ ಪೇರೆಂಟ್ಸು ಹಾಂ ನಮ್ಮ ಪೇರೆಂಟ್ಸ್ ಹೊರಗೆ ಹೋಗ್ಯಾರ ಹಂಗೆ ಹಿಂಗೆ ಅಂದು ಯಾವಾಗ ಬಿ ಅದೇ ಅಂತಾನೆ ರೀ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡೀವಿ ರೀ ಇವತ್ತು ಹಾಂ ಹಾಂ ಹೌದು ರೀ ಆಯ್ತು ಸರಿ ರೀ ನಾನು ನೋಡ್ಕೊತೀನಿ ಹಾಂ ರೀ ಹಾಂ ಹಾಂ